ನಮ್ಮ ದೇಶನ ಬೇರೆ ದೇಶಕ್ಕೆ ಹೋಲಿಸಿದ್ರೆ ನಮ್ಮ ದೇಶದಲ್ಲಿ ತುಂಬ ಕಮ್ಮಿ ಆಸ್ಪತ್ರೆಗಳು ಮತ್ತು ವೈದ್ಯಕೀಯರು ಇದ್ದಾರೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ಹೆಚ್ಚಾದಂತೆ ಬೇಡಿಕೆಗಳು ಹಾಗೂ ಕಾಯ್ಲೆಗಳು ಕೂಡ ಹೆಚ್ಚಾಗ್ತಿದೆ ಯಾಕಂದರೆ ನಮ್ಮ ದೇಶದಲ್ಲಿ ಜಾಸ್ತಿ ಮಿಡಲ್ ಕ್ಲಾಸ್ ಮತ್ತು ಪುವರ್ ಪಿಪಲ್ಸೇ ಇರೋದು ಅವ್ರಿಗೆ ಊಟ ಮಾಡೋಕ್ಕೂ ಕೂಡ ಎಷ್ಟೋ ಜನಕ್ಕೆ ಊಟ ಮಾಡಕ್ಕು ಕೂಡ ದುಡ್ಡು ಇರೋಲ್ಲ ಅವರು ಬೇಸಿಕ್ ತಿಂಗ್ಸನ್ನ ತೊಗೊಳ್ಳೋಕ್ಕೂ ದುಡ್ಡು ಇರೋಲ್ಲ ಅಂಥ ಟೈಮಲ್ಲಿ ಇವಾಗ ಅವರು ಕರೆಕ್ಟ್ ಆಗಿ ಪೌಷ್ಠಿಕ ಆಹಾರ ತಿಂದಿಲ್ಲ ಅಂದರೆ ಅವ್ರ ಹ್ಯುಮಿನಿಟಿ ಕಮ್ಮಿ ಆಗ್ತಾ ಹೋಗುತ್ತೆ ಇದರಿಂದ ನಾವು ತುಂಬ ಕಷ್ಟಗಳನ್ನ ಅವರೂ ತುಂಬ ಕಷ್ಟಗಳನ್ನ ಅನುಭವ್ಸ್ತಾ ಇದ್ದಾರೆ ಹಾಸ್ಪಿಟಲ್ಸಿಗೆ ಹೋದ್ರೆ ಅಲ್ಲಿ ಫೆಸಿಲಿಟೀಸ್ ಅಂತೂ ಜಾಸ್ತಿ ಇರೋಲ್ಲ ಯಾರೂ ಡಾಕ್ಟರ್ಸ್ ಇಲ್ಲದೆ ಇರೋದ್ರಿಂದ ಯಾರೋ ನರ್ಸ್ ಬರ್ತಾರೆ ನಮಗೆ ನೋಡ್ತಾರೆ ಪ್ರಿ ಇಂಜೆಕ್ಷನ್ ಯಾವುದೋ ಇಂಜೆಕ್ಷನ್ ಕೊಡ್ತಾರೆ ಮಾತ್ರೆ ಕೊಡ್ತಾರೆ ಅದನ್ನೇ ನಾವು ನಂಬಿಕೊಂಡು ಇರ್ ಇರುವಂಥ ಪರಿಸ್ಥಿತಿ ಇದೆ ಇವಾಗ ಮೆಡಿಸಿನ್ಸ್ನ ಬೆಲೆ ಜಾಸ್ತಿ ಇದೆ ನಮ್ದು ಬೇರೆ ದೇಶಕ್ಕೆ ಕಂಪೇರ್ ಮಾಡಿದರೆ ಅಂದರೆ ನಮ್ಮ ದೇಶದಲ್ಲಿ ಮೆಡಿಸಿನ್ ಬೆಲೆ ಜಾಸ್ತಿ ಇದೆ ಇದರಿಂದ ಜನಗಳ್ಗೆ ತುಂಬ ಕಷ್ಟ ಆಗ್ತಿದೆ ಇವಾಗಿನ ಕಾಲದಲ್ಲಿ ಹಾರ್ಟ್ ಅಟ್ಯಾಕ್ ಅಂತೆ ಮತ್ತು ಶುಗರ್ ಕಾಯಿಲೆ ಜಾಸ್ತಿ ಆಗ್ತಿರೋದರಿಂದ ಅವರಿಗೆ ಮಾತ್ರೆಗಳನ್ನ ಕೊಂಡ್ಕೊಳೋ ಅಷ್ಟು ದುಡ್ಡು ಕೂಡ ಇರೋಲ್ಲ ಆದ್ರಿಂದ ಈ ವಯಸ್ಸಾದವರಂತೂ ಮನೆಯಲ್ಲಿ ಯಾರೂ ನೋಡಿಕೊಳ್ಳೋದೇ ಇಲ್ಲ ವಯಸ್ಸಾದವ್ರ್ಗೆ ನಿಂಗೇನ್ಕೆ ಮಾತ್ರೆ ಸಾಯೋನು ಬಿಡು ನೀನು ಅಂತ ಯಾಕಂದರೆ ಅವರು ದುಡ್ಡು ಬೆಲೆ ಜಾಸ್ತಿ ಆಗಿರೋದರಿಂದ ಬಿಡು ಸಾಯ್ತಾನೆ ಅನ್ನೋ ಪರಿಸ್ಥಿತಿ ಜನ್ಗಳ ಮನಸ್ಥಿತಿ ಇದೆ ಇವಾಗ ಮತ್ತು ಆಸ್ಪಿಟಲ್ಸಲ್ಲಿ ಬೆಡ್ಗಳ ಸಂಖ್ಯೆಯೂ ಕೂಡ ಕಮ್ಮಿ ಇದೆ ಇದನ್ನು ನಾವು ಗಮನಕ್ಕೆ ಇಟ್ಟುಕೊಂಡು ಮುಂದಿನ ಇದು ಮುಂದಿನದ್ದೆಲ್ಲ ನೋಡಬೇಕಿದೆ ನೆಕ್ಷ್ಟು ಇದೆ ಮೆಡಿಸಿನ್ಸ್ ಬೆಲೆ ಸ್ವಲ್ಪ ಜನಗಳಿಗೆ ದೊರೆಯುವ ಅಷ್ಟು ಆಗಬೇಕು ಇನ್ನೂ ಹಾಸ್ಪಿಟಲ್ ಸಂಖ್ಯೆ ಮತ್ತು ವೈದ್ಯಕೀಯರ ಸಂಖ್ಯೆ ಜಾಸ್ತಿ ಆಗಬೇಕು ಡಾಕ್ಟರ್ಸ್ ಓದಿ ಎಲ್ಲರೂ ಜಾಸ್ತಿ ಜನ ವಿದೇಶಕ್ಕೆ ಹೋಗ್ತಾ ಇದ್ದಾರೆ ಅವ್ರನ್ನ ನಮ್ಮ ದೇಶದಲ್ಲೇ ಇಟ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ನೆಕ್ಷ್ಟು ಕೋವಿಡಲ್ಲಿ ಏನಾಯ್ತು ಅಂದರೆ ಸದ್ಯ ನಮ್ಮ ಮನೆಯಲ್ಲಿ ಯಾರಿಗೂ ಏನೂ ಆಗಿರಲಿಲ್ಲ ನಾವೆಲ್ಲರೂ ಮನೆಯಲ್ಲೇ ಇದ್ದು ಒಂಬತ್ತು ತಿಂಗಳು ಹತ್ತತ್ರ ಒಂಬತ್ತು ತಿಂಗಳು ನಾವು ಇಷ್ಟೊಂದೆಲ್ಲ ಕಷ್ಟ ಅನ್ಭವ್ಸಿದ್ರು ನಮ್ಮ ಸುತ್ತಮುತ್ತಿನ ಜನ ಎಷ್ಟೊಂದು ಜನ ಅವ್ರ ಆತ್ಮೀಯ ಸ್ನೇಹಿತರನ್ನ ಪ್ರೀತಿಯ ವ್ಯಕ್ತಿಗಳನ್ನ ಕಳಕೊಂಡ್ರು ಎಷ್ಟೋ ಜನ ಅನಾಥರಾದ್ರು ಇದೆಲ್ಲ ತುಂಬ ದುಃಖ ಅನಿಸುತ್ತೆ ನಾನು ಒಂಬತ್ತು ತಿಂಗಳು ಮನೆಯಲ್ಲೇ ಇದ್ದೆ ಸೂರ್ಯನ ಬೆಳಕು ಕೂಡ ನೋಡಿರಲಿಲ್ಲ ಅಷ್ಟು ಇದ್ದಾಗ ನನ್ನ ಕೂದಲು ಮತ್ತು ಹೆಲ್ತ್ ಎಲ್ಲ ಹಾಳಾಗ್ತಾ ಹೋಯ್ತು ನನಗೆ ಪರ್ಸ್ನಲಿ ಅನಿಸಿದ್ದು ಆದರೆ ತುಂಬ ನಷ್ಟಗಳಾಯ್ತು ತುಂಬ ಜೀವಗಳು ಹೋಯ್ತು ಮತ್ತು ಎಕ್ನಾಮಿ ಡೌನ್ ಆಯಿತು ನಮಗೇ ತುಂಬ ಕಷ್ಟ ಆಯ್ತು ಇದೆಲ್ಲ ಒಂಥರ ಎಲ್ಲರನ್ನೂ ಮನೆಯಲ್ಲಿ ಕೂಡಾಕಿದಂಗೆ ಅನಿಸ್ತಿತ್ತು ಇನ್ನು ಕೋವಿಡ ಕೋವಿಡಲ್ಲಿ ಎಲ್ಲರಿಗೂ ಲಸಿಕೆ ಸಿಕ್ಕಿತು ಆದರೆ ಅದು ಎಷ್ಟರಮಟ್ಟಿಗೆ ಯೂಸ್ ಆಯಿತು ಅಂತ ನಂಗೆ ಗೊತ್ತಿಲ್ಲ ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಕೋವಿಡ್ ಅಂದರೆ ಅದು ಕ್ಯುರಬಲ್ ಆಗಿರೋದು ಆದರೆ ಲಸಿಕೆ ಎಲ್ಲರಿಗೂ ಕೊಡಿಸ್ಲೇ ಬೇಕು ಅಂತ ಯಾಕೆ ಕೊಡಿಸಿದ್ರು ಅಂತ ನಂಗೆ ಗೊತ್ತಿಲ್ಲ ಇಷ್ಟ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ದೇಶದಲ್ಲಿ ಆಸ್ಪತ್ರೆಗಳ ಸಂಖ್ಯೆ ಹೆಚ್ಚಾಗಬೇಕು ವೈದ್ಯಕೀಯರ ಸಂಖ್ಯೆ ಹೆಚ್ಚಾಗಬೇಕು ಹಾಗೆ ಮೆಡಿಸಿನ್ಸ್ ಬೆಲೆ ಸ್ವಲ್ಪ ಕಮ್ಮಿ ಆಗಬೇಕು ಎಲ್ಲರಿಗೂ ದೊರೆಯೋ ಥರ ಆಗಬೇಕು ಅಂತ ನಾನು ಅಂದ್ಕೊತೀನಿ